ಹಲೋ ಹೇಳಿ ಹೇಳಿ ಸರ್ ಹೌದು ಸರ್ ಯಾವ ಎಷ್ಟು ರೇಂಜಿನ ಮೊಬೈಲ್ ಸರ್ ನಿಮಗೆ ಹೌದ ಸರ್ ನಮ್ಮಲ್ಲಿ ಹತ್ತು ಸಾವಿರ ರುಪಾಯ್ಗೇ ನಿಮಗೆ ವಿವೊ ಮೊಬೈಲ್ ಸಿಗ್ತದೆ ಹಾಗೇ ಮೋಟೋ ಮೊಬೈಲ್ ಸಿಗ್ತದೆ ಹಾಗೇ ಹೌದು ಸರ್ ವೈ ಸಿಕ್ಸ್ಟೀನ್ ಸಿಕ್ತಾಯಿದೆ ಮತ್ತು ಮೋಟೋ ಮೊಬೈಲ್ ಸಿಕ್ತಾಯಿದೆ ಸರ್ ಹಾಗೇ ರೆಡ್ಮಿ ಸಿಕ್ತಾಯಿದೆ ಮೋಟೋ ರ್ಯಾಮ್ ಬೇಕಂದರೆ ಫೋರ್ ಜಿಬಿ ಟ್ವೆ ಒನ್ ಟ್ವೆಂಟಿ ಏಯ್ಟ್ ಸ್ಟೋರೇಜ್ಗಾದ್ರೆ ನಿಮಗೆ ಟೆನ್ ತೌಸನ್ ನೈನ್ ನೈನ್ಟಿ ಆ್ಯಂಡ್ ಲೆವೆನ್ ತೌಸಂಡ್ಗೆ ಸಿಕ್ತಾಯಿದೆ ಹಾಗೇ ಏಯ್ಟ್ ಜಿಬಿ ಒನ್ ಟ್ವೆಂಟಿ ಏಯ್ಟ್ ಬೇಕಂದರೆ ಟ್ವೇಲ್ ತೌಸಂಡ್ಗೆ ಸಿಕ್ತಾಯಿದೆ ಸರ್ ಹೌದು ಸರ್ ಸಿಕ್ತದೆ ಸರ್ ನಿಮಗೆ ರೆಡ್ಮಿ ರೆಡ್ಮಿ ಮೊಬೈಲ್ ರೆಡ್ಮಿ ಅಲ್ಲಿ ನಿಮಗೆ ರಿಯಲ್ಮಿ ಅಂತ ಬರ್ತದಲ್ಲ ರಿಯಲ್ಮಿ ಅಲ್ಲಿ ಸಿಕ್ತದೆ ಸರ್ ಟಿ ಸಿ ಅಂತ ಹೌದು ಹೌದು ಕ್ಯಾಮ್ರ ಚಲೋ ಇದೆ ಸರ್ ನಿಮಗೆ ಕಂಪ್ಯಾರ್ ಮಾಡಿದ್ರೆ ಮೋಟೋ ಕ್ಯಾಮ್ರ ಚಲೋ ಇದೆ ಸರ್ ಹಾಗೆ ವಿವೊ ಕ್ಯಾಮರನು ಚಲೋ ಇದೆ ರಿಯಲ್ಮಿ ಕಂಪೇರ್ ಮಾಡಿದ್ರೆ ಮೋಟೋ ಚಲೋ ಇದೆ ಸರ್ ಹಾಗೇ ಮೋಟೋ ನೀವು ಒನ್ ತೌಸನ್ ಜಾಸ್ತಿ ಕೊಡ್ಬೇಕು ಅಷ್ಟೆ ಆದರೆ ಒಳ್ಳೆ ಕ್ಯಾಮ್ರ ಇದೆ ಫೈವ್ ಜಿ ಮೊಬೈಲ್ ಸರ್ ಅದು ಹಾಗೇ ಒನ್ ಟ್ವೆಂಟಿ ಏಯ್ಟ್ ಸ್ಟೋರೇಜ್ ಸಿಕ್ತದೆ ಫೋರ್ ಜಿ ರ್ಯಾಮ್ ಸ್ಯಾಮ್ಸಂಗ್ ಇಲ್ಲ ಸರ್ ಸ್ಯಾಮ್ಸಂಗ್ ನಿಮಗೆ ಕ್ಯಾಮರ ಒಳ್ಳೇದು ಬೇಕಂದರೆ ಒಂದು ಫಿಫ್ಟಿನ್ ತೌಸನ್ ಹಾಗಿದೆ ಸರ್ ವಿವೊ ವೈ ಸಿಕ್ಸ್ಟೀನ್ ಸರ್ ಹೌದು ಕ್ಯಾಮರ ಒಳ್ಳೆದಿದೆ ಸರ್ ಅದು ಅದು ಫೋರ್ ಜಿಬಿ ಒನ್ ಟ್ವೆಂಟಿ ಏಯ್ಟ್ ಸ್ಟೋರೇಜ್ ಸರ್ ಅದು ಇಲ್ಲ ಸರ್ ಸಿಕ್ಸ್ ಏಯ್ಟ್ ಎಮ್ ಪಿ ಇದೆ ಎಂಟು ಎಮ್ ಪಿ ಇದೆ ಸರ್